ಚೇರು ಆರ್ಡ್ರ್ ಮಾಡಿದ್ವಿ ಆರ್ಡ್ರು ಚೆನ್ನಾಗಿತ್ತು ಮತ್ತು ಪ್ಲಾಸ್ಟಿಕ್ಕು ಅಷ್ಟೇ ಒಳ್ಳೆಯ ಕ್ವಾಲಿಟಿ ಇದೆ ವಾರೆಂಟಿ ಬಂದ್ಬಿಟ್ಟು ಒಂದು ತ್ರೀ ತ್ರೀ ಮೂರು ವರ್ಷ ಏನೋ ಬರ್ಬೋದಂತೆ ವಾರೆಂಟಿ ಅಮೇಝಾನ್ನಿಂದಲೇ ಮಾಡಿದ್ವಿ ಕಾಸ್ಟ್ ಬಂದು ಐನೂರು ರೂಪಾಯಿ ಏನೋ ಬಿತ್ತು ಒಂದು ಚೇರಿಗೆ ಎರಡು ಸೇರಿ ಸಾವಿರ ರೂಪಾಯಿ ಡಿಲವರಿ ಚಾರ್ಜು ಎಲ್ಲ ಸೇರ್ಕೊಂಡು ಅಷ್ಟು ಆಯಿತು ಮೂರು ವರ್ಷ ವಾರೆಂಟಿ ಕೊಟ್ಟಿದ್ದಾರೆ ಗುಣ್ಮಟ್ಟವೂ ಚೆನ್ನಾಗಿದೆ ನೋಡಬೇಕು ಅಕಸ್ಮಾತ್ ಏನಾನ ಇದಾದರೆ ಕಂಪನಿ ನಂಬರ್ ಕೊಟ್ಟಿದ್ದಾರೆ ಅದಕ್ಕೆ ಫೋನ್ ಮಾಡಿ ರಿಟರ್ನ್ ಎಕ್ಸ್ಚೇಂಜ್ ಏನೋ ಇದಂತೆ ನೋಡಬೇಕು ಇವಾಗ ಒಳ್ಳೆಯ ರೇಟಿಂಗ್ಸು ಇದೆ ಸುಮಾರು ಹತ್ತು ಸಾವಿರ ಜನ ಈ ಚೇರನ್ನು ತಗೊಂಡಿದ್ದಾರೆ ರೇಟಿಂಗ್ಸ್ ಬಂದು ನಾಲಕ್ಕೇನೋ ಇದೆ ಟೋಟಲ್ ಐದಕ್ಕೆ ಸುಮಾರು ಒಂದು ಎಂಬತ್ತು ಪರ್ಸೆಂಟ್ ಜನ ನಾಲ್ಕು ಮೇಲೆನೇ ಕೊಟ್ಟಿದ್ದಾರೆ ರೇಟಿಂಗು ಮನೆಗೆ ತಂದು ಕೊಟ್ಟರು ಕ್ವಾಲಿಟಿ ಚೆನ್ನಾಗಿದೆ ಮೂರು ವರ್ಷ ವಾರೆಂಟಿ ಓಕೆ